ನಾನು ಇತ್ತೀಚಿನ ದಿನಗಳಲ್ಲಿ ಬಿಳೆಗೆರೆ ರಂಗನ ಬೆಟ್ಟಕ್ಕೆ ಹೋಗಿದ್ದೆ ಅಲ್ಲಿ ನನ್ನ ಕುಟುಂಬದವರೊಂದಿಗೆ ಹೋಗಿದ್ದೆ ಅಲ್ಲಿ ನಾನು ಹೋಗಿದ್ದಾಗ ನನ್ನ ಸಹೋದರಿಯು ನನ್ನ ಫೋಟೋಗಳನ್ನು ತಗೆದಳು ಅಲ್ಲಿ ತುಂಬಾ ಚೆನ್ನಾಗಿ ಹಸಿರು ವನದಿಂದ ಕೂಡಿರುವ ಬೆಟ್ಟ ಗುಡ್ಡಗಳಿವೆ ಅದನ್ನು ನೋಡಲು ತುಂಬಾ ಚೆನ್ನಾಗಿದೆ ಅಲ್ಲಿ ಯಾವುದಾದರೂ ಒಂದು ಫೋಟೋ ತಗೆದುಕೊಂಡರು ತುಂಬಾ ಸುಂದರವಾಗಿ ಕಾಣುತ್ತದೆ ಆದ್ದರಿಂದ ನಾನು ಅಲ್ಲಿ ನಿಂತುಕೊಂಡು ಫೋಟೊ ತೆಗೆಸಿಕೊಂಡಿದ್ದೆ ಆ ಫೋಟೋಗಳನ್ನು ನಾನು ಫೇಸ್ಬುಕ್ ಅಲ್ಲಿ ಹಾಕಲಿಲ್ಲ ನಾನು ಇನ್ಸ್ಟೋಗಾಮಲ್ಲಿ ಹಾಕಿದೆ ಅದು ನನಗೆ ತುಂಬ ಲೈಕ್ಗಳು ಬಂದಿದೆ ಆದರಿಂದ ನನಗೆ ತುಂಬ ಇಷ್ಟವಾಗಿತ್ತು ಆ ಬಿಳಿಗಿರಿ ರಂಗ ಬೆಟ್ಟವೆಂದರೆ ನನಗೆ ತುಂಬ ಇಷ್ಟವಾದ ಸ್ಥಳವಾಗಿದೆ ಅದನ್ನು ನಾನು ಮತ್ತೆ ಮತ್ತೆ ನೋಡಲು ಬಯಸುತ್ತೇನೆ ಮತ್ತೆ ಹೈಕ್ ಮಾಡುತ್ತೇನೆ